ಹಲೋ ಹಾಂ ಮೇಡಂ ನಾನು ದೀಪಾ ಅಂತ ಮಾತಾಡ್ತಿರೋದು ಆಂ ಮೇಡಂ ನಾನು ನಿನ್ನೆ ನಿಮ್ಮ ಹಾಸ್ಪೆಟ್ಲಿಗೆ ಬಂದಿದ್ದೆ ನಾನು ಅಂದರೆ ನನಗೆ ತುಂಬ ಜ್ವರ ಇತ್ತಲ್ಲವಾ ಅದಕ್ಕೆ ನೈಟ್ ಬಂದು ನಿಮ್ಮ ಕಡೆ ತೋರಿಸ್ಕೊಂಡ್ ಹೋದೆ ನಾನು ಸಾಕಷ್ಟು ಟ್ಯಾಬ್ಲೆಟ್ಸು ಕೊಟ್ಟಿದ್ದಿರಿ ನೀವು ಜ್ವರ ಕಡಿಮೆ ಆಗಲಿಕ್ಕೆ ಜೊತೆಗೇ ಕೆಮ್ಮು ಶೀತ ಕೂಡ ಇತ್ತು ನನಗೆ ಅದಕ್ಕೆಲ್ಲ ಟಾಬ್ಲೆಟ್ಸ್ ಕೊಟ್ಟಿದ್ದಿರಿ ನೀವು ಈಗ ಜೊತೆಗೆ ಮತ್ತೆ ತಲೆನೋವು ಜಾಸ್ತಿ ಆಗಿದೆ ನನಗೆ ಅದೆಲ್ಲ ತೊಗೊಂಡ್ರೂ ಕೂಡ ಹೌದು ಸರಿ ಹೋಗಲಿಲ್ಲ ಮೇಡಂ ಅದು ಅಂದರೆ ಟಾಬ್ಲೆಟ್ಸು ನೀವು ಹೆಂಗ್ ಹೇಳಿದ್ರಿ ನೀವು ಹೇಗೆ ಪ್ರಿಸ್ಕ್ ಮಾಡಿದ್ದಿರಲ್ವಾ ಗೈಡ್ ಹೆಂಗೆ ಮಾಡಿದ್ರಲ್ಲ ನನಗೆ ಅದೇ ಥರ ನಾನು ತೊಗೊಂಡಿದೀನಿ ಹೌದು ಹೌದು ಮೇಡಂ ಊಟದ ನಂತರನೇ ಎಲ್ಲವೂ ತೊಗೊಂಡಿರೋದು ಅಂದರೆ ಅಂದರೂ ಕೂಡ ನನಗೆ ತಲೆನೋವು ಮತ್ತೆ ಹೆಚ್ಚಾಗಿ ತಲೆನೋವು ಸ್ಟಾರ್ಟಾಗಿದೆ ಮೇಡಂ ಈಗ ಜ್ವರ ಕೂಡ ಕಡಿಮೆ ಆಗಿಲ್ಲ ಹೌದು ಮೇಡಂ ಮೇಡಂ ನಾನು ಈಗ ನಿಮ್ಮ ಆಸ್ಪತ್ರೆ ಮುಂದೆನೇ ಇದ್ದೀನಿ ಆದರೆ ನೀವು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಅಟೆಂಡರು ನೀವು ಎಷ್ಟು ಗಂಟೆಗೆ ಬರ್ಬೋದು ಅಂತ ಹೇಳ್ತೀರಾ ನನಗೆ ನಾನು ವೇಟ್ ಮಾಡ್ತೀನಿ ಆಗೋದಾದರೆ ಇಲ್ಲಪ್ಪ ಅಂತ ಅಂದರೆ ನೀವು ಟೈಮಿಂಗ್ಸ್ ಹೇಳಿ ನಾನು ಮ ಪುನಃ ಮತ್ತೆ ಬಂದು ಅಲ್ಲೇ ನಿಮ್ಮನ್ನ ಮೀಟ್ ಆಗ್ತೀನಿ

ಓಕೆ ಮೇಡಂ ಯಾಕೆ ಈ ಥರ ಆಗ್ತಿದೆ ಏನಾದರೂ ವಿಷಯ ಏನಾದ್ರೂ ಹೇಳ್ಬೋದಾ ನೀವು ತು ಹೌದಾ ಮೇಡಂ ರಕ್ತ ಪರೀಕ್ಷೆ ಮಾಡ್ತೀರಾ ಹೌದಾ ಹೌದಾ ಮೇಡಂ ಎಷ್ಟು ಆಗ್ಬೋದು ಮೇಡಂ ಅದಕ್ಕೆಲ್ಲ ಖರ್ಚು ರಕ್ತ ಪರೀಕ್ಷೆಗೆ ಸರಿ ಮೇಡಂ ಹಾಗಿದ್ದರೆ ಬರ್ತೀನಿ ಬಿಡಿ ಮೇಡಂ ಊಂ ಐದು ಗಂಟೆಗೆ ಅಂದ್ರಲ್ಲ ಬರ್ತೀನಿ ಮೇಡಂ ಮೇಡಂ ಇದೆ ಮೇಡಂ ಹೌದು ಹೌದು ಇದೇ ಮೇಡಂ ಬ ಚೀಟಿಯಲ್ಲಿ ಇದೆಯಲ್ಲ ಸರಿ ಮೇಡಂ ಸರಿ ಮೇಡಂ ಇಲ್ಲೇ ಬರ್ತೀನಿ ತೊಗೊಳಿ ಮೇಡಂ ಸರಿ ಸರಿ ಮೇಡಂ ಆಯ್ತು ಮೇಡಂ ಬರ್ತೀನಿ ಓಕೆ ಮೇಡಂ ಥ್ಯಾಂಕ್ ಯೂ ಮೇಡಂ ಬಾಯ್